ಹಲೋ ಮೆಡಿಕಲ್ಸ್ ಅವರಾ ಮಾತಾಡ್ತ ಇರೋದು ಮೇಡಮ್ ಮೇಡಮ್ ನಮಗೆ ಸ್ವಲ್ಪ ಕಫ ಆಗಿದೆ ಮೇಡಮ್ ತುಂಬಾ ತೊಂದರೆ ಆಗ್ತಿದೆ ಅದಿಕ್ಕೆ ಯಾವುದಾರು ಒಳ್ಳೆ ಮೆಡಿಸಿನ್ ಇದೇನು ಮ್ಯಾಮ್ ಕಾಲ್ಸ್ ಅಂತೇಳಿ

ಹೌದ ಮೇಡಮ್ ಅದೆ ಥರ ಬೇರೆ ಯಾವುದಾದ್ರು ಇದ್ದರೆ ಹೇಳ್ರಿ ಮ್ಯಾಮ್ ಆಯುರ್ವೇದ ಹಾಂ ಮ್ಯಾಮ್ ಯಾವುದಾದ್ರು ಕಮ್ಮಿ ಆಗೋದು ಮ್ಯಾಮ್ ಆಯುರ್ವೇದಿಕ್ ಯಾವುದಿದೆ ಮ್ಯಾಮ್ ಹೌದ ಮ್ಯಾಮ್ ಸೇಮ್ ಇರುತ್ತ ಮ್ಯಾಮ್ ಎಲ್ಲ ಕಮ್ಮಿ ಆಗೋದ್ ಹಾಂ ಹೌದು ಹೌದಾ ಮೇಡಮ್ ಅವು ಖಾಲಿ ಆಗಿತ್ತಾ ನಮ್ಗೆ ಗೊತ್ತಿಲ್ಲ ಮ್ಯಾಮ್ ತಗೊಂಡಿಲ್ಲ ಬೇರೆ ಯಾವುದೆ ತಗೊತಿದ್ವಿ ಅದಿಕ್ಕೆ ಅದಿಕ್ಕೆ ತುಳಸಿ ಹ್ಞೂ ತುಳಸಿ ಅದು ಕ ಅದಿದೆ ಅಲ್ಲ ಮ್ಯಾಮ್ ಪ್ರೈಸ್ ಎಷ್ಟಿರ್ಬೌದು ಟು ಏಟಿ ಹೌದಾ ಮ್ಯಾಮ್ ಮ್ಯಾಮ್ ಹೋಮ್ ಡೆಲಿವೆರಿ ಮಾಡ್ಬೌದು ಮ್ಯಾಮ್ ನೀವು ಹಾಂ ಚೆನ್ನಾಗಿದೆ ಮ್ಯಾಮ್ ಶಿರಾಫ್ ಅದು ಹ್ಞೂ ಹಾಂ ಮೇಡಮ್ ಹೇಳ್ತಿವಿ ಅಡ್ರೆಸ್ಸು ಎಲ್ಲ ನಿಮಗೆ ಮೆಸೇಜ್ ಮಾಡ್ತಿನಿ ಮ್ಯಾಮ್ ಆ ಶಿರಾಫ್ ಬಗ್ಗೆ ಸ್ವಲ್ಪ ಹೇಳ್ರಿ ಮ್ಯಾಮ್ ನಾವು ತಗೊಂಡಿಲ್ಲ ಅಲ್ಲ

ಹೌದಾ ಮ್ಯಾಮ್ ಏಜ್ ಮ್ಯಾಮ್ ಹೌದಾ ಮ್ಯಾಮ್ ಏಜ್ ಮ್ಯಾಮ್ ನಮ್ಮ ಏಜಿನವ್ರು ಯೂಸ್ ಮಾಡ್ಬೌದಾ ಲೈಕ ಟ್ವೆಂಟಿ ಪ್ಲಸ್ ಆ ಥರ ಎಲ್ಲ ಅಥ್ವಾ ಚಿಕ್ಕ ಮಕ್ಕಳುನು ಮಾಡ್ಬೌದಾ ಹೌ್ದಾ ಮ್ಯಾಮ್ ಎಲ್ಲರು ಯೂಸ್ ಮಾಡ್ಬೌದಾ ಹ್ಞೂ ಮ್ಯಾಮ್ ಇನ್ನು ಬೇರೆ ಯಾವ್ಥರ ಆದರು ಇದ್ದಾವ ಮ್ಯಾಮ್ ಕೋಲ್ಡಿಗೆ ಆ ಥರ ಹೌದಾ ಮ್ಯಾಮ್ ಹ್ಞೂ ಸ ಹಾಂ ಓಕೆ ಓಕೆ ಥಾಂಕ್ ಯು